ನಮಸ್ಕಾರ ನನ್ನ ಹೆಸ್ರು ಗೀತಾ ಅಂತ ನಮ್ಮ ಊರು ಬಂದು ರೆಡ್ಡಿದೇವರಳ್ಳಿ ಅಂತ ನನಗೆ ನಮ್ಮ ಊರಲ್ಲಿ ಇಷ್ಟವಾಗಿರುವ ಸಂಗತಿಗಳು ಯಾವ್ಯಾವು ಅಂದರೆ ಸ್ಕೂಲು ಸ್ಕೂಲು ಮತ್ತು ಅಲ್ಲಿನ ಜನರ ಸ್ವಭಾವ ಯಾಕಂದರೆ ನನಗೆ ಸ್ಕೂಲ್ ಇಷ್ಟ ಅಂದರೆ ನಮ್ಮ ಸ್ಕೂಲಲ್ಲಿ ಶಿಕ್ಷಕರು ಮತ್ತು ನಮ್ಮ ಜನರು ಚೆನ್ನಾಗಿ ಎಲ್ಲರ ಜೊತೆನೂ ಮಾತಾಡ್ತಾರೆ ಯಾವುದೇ ಒಂದು ಮಗು ಸ್ಕೂಲಿಗೆ ಬಂದಿಲ್ಲ ಅಂದರೆ ಯಾಕೆ ಏನಾಗಿದೆ ಅಂತ ಹೋಗ್ಬಿಟ್ಟು ಮನೆ ಹತ್ರ ಹೋಗಿಬಿಟ್ಟು ಎಲ್ಲ ವಿಚಾರಿಸಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ಅದನ್ನು ಅದಕ್ಕೆ ಏನು ಸೊಲ್ಯೂಷನ್ ಹುಡುಕಿ ಬಿಟ್ಟು ಆ ಮಗುಗೆ ಸ್ಕೂಲಿಗೆ ಬರೋ ಥರ ಮಾಡ್ತಾರೆ ಮತ್ತು ಅದೇ ರೀತಿ ಜನರು ಯಾವುದೇ ಒಂದು ವ್ಯಕ್ತಿಗೆ ಏನಾದರೂ ತೊಂದರೆ ಆದರೆ ಯಾಕೆ ಏನಾಗಿದೆ ಅಂತ ಎಲ್ಲ ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಹುಡುಕಿ ಎಲ್ಲ ಸಾಲ್ವ ಮಾಡ್ತಾರೆ ಮತ್ತು ಎಲ್ಲರೂ ಒಂದು ಕಡೆ ಸೇರಿಸಿ ಯಾವುದೇ ಒಂದು ಹಬ್ಬ ಆಗಲಿ ಯಾವುದೇ ಒಂದು ದಿನಾಚರಣೆ ಆಗಲಿ ಎಲ್ಲರೂ ಒಂದು ಹತ್ರ ಸೇರಿ ಎಲ್ಲರೂ ಆಚರಣೆ ಮಾಡ್ತಾರೆ ಮತ್ತು ಯಾವುದೇ ಒಂದು ಸಮಸ್ಯೆ ಇದ್ದರೂ ಎಲ್ಲರೂ ಒಟ್ಟಾಗಿ ಹೋಗ್ಬಿಟ್ಟು ಅದಕ್ಕೆ ಪರಿಹಾರವನ್ನು ಹುಡುಕ್ತಾರೆ ಅದಕ್ಕೆ ನನಗೆ ಇಷ್ಟ